ಒಂದು ದಿನ ಏನಾಗಿತ್ತು ಅಂದ್ರೆ ಬೆಂಗ್ಳೂರ್ದಾಗ ನಮ್ಮ ಅಕ್ಕವ್ರು ಇರ್ತಾರೆ ಅಲ್ಲಿ ಅಂದರೆ ದೊಡ್ಡ ಇಲ್ಲಿನದ್ದು ನಮ್ಮ ಊರಿಂದ ಹೋಗಿ ನಮ್ಮ ಭಾವಾಜಿ ಅವರಿಗೆ ಕೆಲಸ ಬೆಂಗಳೂರಿಗಾಗ್ಯದ ಅಂತ ಅಂದು ನಮ್ಮ ಅಕ್ಕ ಅವ್ರು ಬೆಂಗ್ಳೂರಿಗೆ ಹೋಗಿ ಸೆಟ್ಟಲ್ ಆದರೂ ಸೆಟಲ್ ಆಗಿ ಒಂದು ಆರು ತಿಂಗ್ಳು ಆಗಲಿಕ್ಕಿಲ್ಲ ನಮ್ಮ ಭಾವವ್ರಿಗೆ ಏನಾಗಿತ್ತು ಅಂದರೆ ಮತ್ತು ಅವರಿಗೆ ಬೇರೆ ಕಡೆ ಹೋಗೋದಿತ್ತು ಡ್ಯೂಟಿ ಒಂದು ಹದ್ನೈದು ದಿನ ಸಲ ಕ್ಯಾಂಪ್ ಅದು ಚೆನ್ನಾಗಿತ್ತು ಈ ನಮ್ಮ ಅಕ್ಕವ್ರು ಮತ್ತೆ ಕೂಸು ಮಕ್ಕಳು ಎಲ್ಲ ಆಗಿವೆ ಸಣ್ಣವರು ಇರ್ತಾರಲ್ಲ ಒಬ್ಬಾಕಿಯೂ ಇರ್ತೇವೆ ತಮ್ಮ ನೀನು ಬೆಂಗ್ಳೂರ್ಗೆ ಬಾ ನಿಮ್ಮ ಭಾವಾಜಿ ಹೋಗ್ಲಾತ್ತಾರ ನಾವು ಒಬ್ಬಾಕಿಯೇ ಇರ್ತೆ ಅಂತ ಅಂದು ಹೇಳಿ ನನಗೆ ಬೆಂಗ್ಳೂರು ಬಾ ಬಾ ಅಂತ ಹೆಚ್ಚು ಅದಕ್ಕೆ ನಾನು ಅಂದ ಇಲ್ಲೇಕ ಬೆಂಗ್ಳೂರು ಹೆಂಗೆ ಬರ್ಲಿಕ್ಕೆ ಆಯ್ತದ ಅಷ್ಟು ದೊಡ್ಡದು ಪಟ್ಟಣ ಅದು ನಾನು ಬಂದಿಲ್ಲ ಬೆಂಗ್ಳೂರ್ಗೆ ಹೆಂಗೆ ಬರಬೇಕು ಊರವ್ರು ನನಗೇನು ಗೊತ್ತಿಲ್ಲ ಏನು ನಾನು ಸಣ್ಣದ್ದೀನಿ ನೀನು ಎಲ್ಲಿ ಇರ್ತಿಯೋ ಎತ್ತಿಲ್ವೋ ಅಲ್ಲಿ ಹೋದರೆ ಕಾಲ್ ಹೋಯ್ತಿನ ನನಗೆ ಗೊತ್ತಿಲ್ಲ ಅಂತ ಅಂದು ಅದಕ್ಕೆ ಆಕೆ ನಮ್ಮ ಅಕ್ಕ ಅಂದಳು ಇಲ್ಲ ಬೇಟ ನೀನು ಬಾ ನಾನು ಹೇಳಿದೆ ನೀನು ಕೇಳು ಸೀದಾ ಮನೆಗೆ ಆರಾಮ್ ತನಕ ಬರ್ತಿ ನೀನು ಟೆನ್ಷನ್ ಮಾಡ್ಕೋಬದಿ ಏನಿಲ್ಲ ಆರಾಮ್ಸೆ ಬರ್ತಿ ಏನು ಮಾಡೋದಣ್ಣ ಫಸ್ಟ್ ಹೋಗಿ ಟ್ರೈನಿಂದು ಟಿಕೆಟ್ ಬುಕ್ ಮಾಡ್ತಿ ನಾನು ಈ ಸಲಕ್ಕ ಅಂತ ಅಂದು ನಮ್ಮ ಅಕ್ಕ ಆಯ್ತು ಅಕ್ಕ ಟ್ರೈನ್ ಟಿಕೆಟ್ ಬುಕ್ ಮಾಡು ಮತ್ತು ಇಂಥ ಡೇಟಿಗೆ ನೀನು ಬರ್ಬೇಕಾಗ್ತದೆ ನೋಡು ಆಯ್ತು ಅಕ್ಕ ಬರ್ತೆ ಮತ್ತು ಅದು ಟ್ರೈನ್ ಮುಂಜಾನೆ ಆರರಿಂದ ಏಳು ಬರ್ತದಂತ ಬೆಂಗ್ಳೂರ್ಗೆ ಮತ್ತು ಅಲ್ಲೇ ನಿಂದು ಮನೆ ತನಕ ಹೆಂಗೆ ಬರಲಿ ಯಾಕಿನ್ನೂ ಇಲ್ಲ ಬೇಟ ನೀನು ಏನು ಮಾಡು ಅಲ್ಲಿ ಟಿಕಿ ಹೊರಗೆ ಬಂದು ನಿಂದಿರು ಯಶ್ವಂತ ಪುರ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಹೊರಗೆ ಬಂದು ನಿಂದಿರ್ತೀನಿ ಅಲ್ಲೆಲ್ಲ ಗಾಡಿಗಳು ಇರ್ತಾವ ನಾನು ನಿನಗೊಂದು ನಂಬರ್ ಹೇಳ್ತೆ ನಂಬರ್ ಹೇಳಿ ಆ ಗಾಡಿಯಾಗ ಕುಂತು ನಿ ಬರಬೇಕು ಅವರ ಮನೆ ತನಕ ತಂದು ಬಿಡ್ತಾರೆ ನಿನಗೆ ನಾನು ಯಾಕೆ ಯಾರೋ ಏನೋ ಯಾವುದೊ ಗಾಡಿಯಾಗ ಕೂತಾನ ಒಯ್ದು ಎಲ್ಲ ಬಿಟ್ರೆ ಅಂದರೆ ನಾನು ಹೆಂಗೆ ಮಾಡಲಿ ಅಂಜಿಕೆ ಆಯ್ತವ ನಂಗೆ ಸಿಕ್ಕಿರೋ ಗಾಡಿಯಾಗ ಕುನ ಇಲ್ಲ ಗೊತ್ತಿಲ್ಲ ಎತ್ತ ತಗೊಂಡು ಹೋಗಿ ನಮ್ಮಲ್ಲಿ ಇಟ್ಟಿದ್ದು ರೊಕ್ಕ ನನ್ನ ಏನ್ದ್ರು ಸಾಮಾನು ತಗೊಂಡು ಕಳ್ಳತನ ಮಾಡಿಕೊಂಡು ಹೋದೆನೆಂದ್ರೆ ಹೆಂಗೆ ಮಾಡಲಿ ನಾನು ನನಗೊಂದು ಅಂಜಿಕೆ ಇತ್ತು ಯಾಕಿನ್ನೂ ನಮ್ಮಕ್ಕ ಹೇಳಿದಳು ಇಲ್ಲ ಹಾಗೆಲ್ಲ ಏನಿರಲ್ಲ ನೀನು ಬಾ ಆರಾಮ್ಸೆ ಅವರ ಮನೆಗೆ ತನಕ ತಂದು ಬಿಡ್ತಾರೆ ಅಂತ ಅಂದು ಹಂಗೆ ನಾನು ಏನು ಮಾಡಿದೆ ಹ ಹಾಗಾಯ್ತಪ್ಪ ಯಾಕನ್ನ ಬರ್ತೀನಿ ಗಾಡಿ ಬುಕ್ ಮಾಡು ಕಾರು ಟ್ಯಾಕ್ಸಿ ಅಂತ ಓಲಾದಾಗೆ ಟ್ಯಾಕ್ಸಿ ಬುಕ್ ಮಾಡು ಅದಕ್ಕೆ ನಾನು ಅಂದ ನೋಡಿ ತಮ್ಮ ಯಾಕಂದ್ರೆ ಸಿಕ್ಸ್ ಟು ಒನ್ ಫೋರ್ ಸಿಕ್ಸ್ ಟು ಒನ್ ಫೋರ್ ಒನ್ ಫೋರ್ ಗಾಡಿ ನಂಬರ್ ಬರ್ತದೆ ಶಿಫ್ಟ್ ಕಾರು ಅದ್ರಾಗೆ ಕೂತು ಬಾ ನೀನು ಅಂತ ಹೇಳಿದರು ಆಯ್ತು ಅಂತ ಅಂದು ನಾನು ಕಾರ್ ನಂಬರ್ ನೋಡ್ಕೊಳ್ತಾ ನಿಂತಿದ್ದೆನ ಹೊರಗೆ ಎಷ್ಟೋ ಗಾಡಿ ಇತ್ತು ಒಬ್ಬರು ಒಬ್ಬರು ಬರ್ಲಾತ್ತಾರ ಆಟೋದವರು ತಗೊಂಡು ಹೋಗ್ಲಾತ್ತಾರ ಕ್ಯಾಬ್ದವರು ಬರ್ಲಾತ್ತಾರ ತಗೊಂಡು ಹೋಗ್ಲಾತ್ತಾರ ಹೋಗೋರಿಗೆ ನನ್ನ ಗಾಡಿ ಎಲ್ಲಿದೆ ಅಂತ ನ ಹುಡ್ಕೊಳ್ತಾ ಕುಂತಿದ್ದು ಆಯಿತು ಗಾಡಿ ಬಂತು ಕಾಣಿಸ್ಲೋ ಸಿಕ್ಸ್ ಟು ಝೀರೋ ಒನ್ ಫೋರ್ ನಾನು ಏನು ಮಾಡಿದೆ ಏಕೋ ಗಾಡಿ ಬಂದಿದ ಕೈ ಹಿಡ್ಲಿಯಾದ ನಂಬರ್ ಸಿಕ್ಕಿತು ನನಗೆ ಅಂತ ನಾನು ಗಾಡಿ ಹೋಗಿ ಕೂತ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ ಹೆಸರು ಹೇಳಿದ್ರೆ ರಮೇಶ್ ಅಂತ ರಮೇಶ್ ಅಂತ ಹೇಳಿದರು ಹ್ಞೂ ಗಾಡಿಯಾಗೆ ಕೂತ ನಮ್ಮ ಅಕ್ಕವ್ರು ಎಲೆಕ್ಟ್ರಾನಿಕ್ ಸಿಟಿಯಾಗಿ ಇರ್ತಾರೆ ಮತ್ತೆ ಅಲ್ಲಿ ತನ್ಕ ಒಯ್ದು ಬಿಡ್ರಿ ಅಂಥೇಳಿ ಆಯ್ತು ಇದರಲ್ಲಿ ಯಶ್ವಂತ ಪುರ ಈಗ ಇಲೆಕ್ಟ್ರಾನಿಕ್ಸ್ ಸಿಟಿ ಅಂತಂದು ಪೂರಾ ಎರಡು ಘಂಟೆ ಹಾದಿ ಅದ ನಾನು ನಾನು ಏತ್ ಕರ್ಕೊಂಡು ಹೋಗ್ತಾನೋ ಏತ್ ಇಲ್ಲ ನಾ ಹೊಸಬ ಅವ ಕೇಳ್ತಾನೆ ನೋಡ್ತಿಗೆನೇ ಅವ ಕ್ಯಾಬ್ ಡ್ರೈವರ್ ಕೇಳತಾ ಸಾಬ್ರೇ ಊರಿಗೆ ಹೊಸಬರು ಇದ್ದೀರೇನ್ರಿ ಏಕೋ ಇಷ್ಟು ಅಂಜಲತ್ತೀರಿ ಮೈಯ್ಯೆಲ್ಲ ಫಸಿನ ಹೊರ್ಟದ ಅಂತವ ಕ್ಯಾಬ್ದು ಡ್ರೈವರ್ ಕೇಳಾತ್ತಾನ ಹ್ಞೂ ರಿ ನ ಹೊಸಬ ಇದ್ದಿದ್ದೇ ನಾನು ಇದು ಊರು ಕುನ ಇಲ್ಲ ಏನು ಕುನ ಇಲ್ಲ ನಮ್ಮ ಅಕ್ಕವ್ರು ಬಾ ಅಂದ್ರೆ ಅದಕ್ಕೆ ನಾವು ಬಂದಿದ್ದೆ ಮನೆಗೆ ಯಾರೂ ಇರಲ್ಲ ಒಬ್ರು ಯಾರನ್ನ ತಂದು ಅದು ನನಗೊಂದು ಅಂಜಿಕೆ ಐತಿ ಏಕೋ ಚಿನ್ನ ನೋಡ್ತಿ ಕುಲಡಿ ಹತ್ತದ ನನಗೆ ಹೊಸವು ಹಳೆವು ಅಂತಂದು ನನ್ನ ಮೈಯ್ಯೆಲ್ಲ ಧಗ ಧಗ ಧಗ ಅಂತಿತ್ತು ಮತ್ತು ಮೇಲಿಂದ ಮಳೆ ಒಂದು ಹೊಂಟಿತ್ತು ಮುಂಜಾನೆ ಮುಂಜಾನೆ ಅಲ್ಲಿ ಯಾರು ಅಂದ್ರೆ ಮಳೆಯೇ ಬರ್ತದ ಬೆಂಗಳೂರ್ದಾಗ ಮತ್ತು ಅವರು ಅಂದರು ಆಯ್ತು ಸರ್ ಏನು ಟೆನ್ಷನ್ ತಗೊಬೇಡ್ರಿ ನಾನು ನಿಮ್ಗೆ ನಾನು ಮತ್ತೆ ಹೋಯ್ತು ಬಿಡ್ತೀನಿ ನಿಮ್ಮ ಅಕ್ಕನ ಮನೆ ತನಕ ಅಂದ ಅರ್ಧ ಗಂಟೆ ಆಯಿತು ಒಂದು ಗಂಟೆ ಆಯಿತು ಎತ್ತೆತ್ತೋ ಎತ್ತೆತ್ತೋ ಹೋಗ್ಲಾತ್ತಾನ ದೊಡ್ಡ ದೊಡ್ಡ ಬಿಲ್ಡಿಂಗಳು ಮತ್ತು ಅದು ಗಾಡಿಯಾಗ ಫ್ಲೈ ಓವರ್ ಅಂತ ಮ್ಯಾಕ ಕೇಳಕ್ಕೆ ಹೋಗುವ ಹಾದಿಗಳು ಉಂಟು ನೀವು ಏತ್ ಹೋಗ್ಲಾತ್ತಾನ ಎತ್ತಿಲ್ವೋ ನನಗೆ ಎಲ್ಲಿ ಗಾಯ ಮಾಡೋಕೆ ಹಾಕ್ತಾನೋ ನಾನು ಅಂಜಿಕೆ ಅದೇ ಇದ್ರಾಗ ನಮ್ಮ ಅಕ್ಕಗೆ ಫೋನ್ ಮಾಡ್ರಿ ನಾವು ಕುನಲ್ ಅದೇ ಹೊಂಟಿದೆ ಅವ್ರು ಭಾಳ ಅಂಜಿಕೆಯಲ್ಲಿ ಹತ್ತೋ ಅಂದ ಇಲ್ಲ ಕರೆಕ್ಟ್ ಇದ್ರಾಗ ಹೊಂಟಿದೆ ತಮ್ಮ ನೀನು ಅಂಜಬೇಡ ಬಾ ಅಂತಂದು ಅದೇ ಟೈಮಿಗೇನೇ ಏನಾಯಿತು ಒಂದು ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಾಗ ಕ್ಯಾಬ್ ಡ್ರೈವರು ಕೆಳಗೆ ನಿಂತು ಹೋದ ಟ್ರಾಫಿಕಲ್ಲಿ ನಿಂತು ಹೋಯಿತು ಗಾಡಿ ಅವಾಗ ಎಲ್ದ್ರು ಬಾಜು ಸರಿಸ್ಲಿಕ್ಕೆ ಹೋಗಿ ನಾನು ಅಂಜಿದೆ ಬಿಟ್ಟು ಕೊಟ್ಟರು ಹೋದರು ನಾನು ನೋಡುಮ ಅಂತ ರೋಡಿಗಾಗ ನಾನು ಹೆಂಗೆ ಮಾಡಲಿ ಈಗ ಅಂತ ಅಂದು ಅದೇ ಟೈಮಿಗೆ ಅದೇ ಟೈಮಿಗೆ ಏನು ಮಾಡಿದೆ ಮತ್ತು ಬಂದಿವೆ ಅದು ಬಂದು ಮತ್ತೆಲ್ಲ ರೋಡೆಲ್ಲ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋದ ತಗೊಂಡು ಹೋಗಿ ಅಂತ ಮಳೆ ಸುರಿತಾ ನನ್ಗೆ ಆರಾಮ್ ಕರ್ಕೊಂಡು ಹೋದ ನನ್ನ ಬಳಿ ರೊಕ್ಕ ಎಲ್ಲ ಇದ್ದು ಎಲ್ಲಿ ಕಸ್ಕೊಳ್ತಾನೋ ಏನು ಮಾಡ್ತಾನೋ ಅಂತ ಅಂಜಿಕೆ ಇತ್ತು ಹಾಗೆ ಮಾಡಿ ಎರಡು ಗಂಟೆ ಆಯಿತು ಎರಡು ಗಂಟೆ ಆದ ಮೇಲೆ ನಮ್ಮ ಅಕ್ಕವ್ರು ಮನೆಗೆ ಹೋಗಿ ಬಿಟ್ಟ ಡ್ರೈವರ್ ಕ್ಯಾಬ್ ಡ್ರೈವರು ಆಮೇಲೆ ಅಂದ ಯಪ್ಪಾ ತೋಳ್ ಥ್ಯಾಂಕ್ ಯು ನಿಮ್ಗೆ ಒಳ್ಳೆ ರೀತಿಲಿ ನನಗೆ ಕರ್ಕೊಂಡು ಬಂದಿರಿ ಆರಾಮ್ ಇಂಥ ಮಳೆಯಾಗ ಇಷ್ಟು ದೂರ ಹೊಸ ಮನೆಗೆ ನಾನು ಎಲ್ಲಿ ಆ ಥರ ಒಯ್ದು ಕಿಡ್ನ್ಯಾಪ್ ಮಾಡ್ತಿರೋ ಏನೋ ನಮ್ಮ ಬಳಿಗೆ ಸಾಮಾನು ಕಸ್ಕೊಳ್ತೀರಿ ಏನು ಅಂತ ನಂಗೆ ಅಂಜಿಕೆ ಇತ್ತು ಅದು ಬಿ ನೀವು ನನ್ಗೆ ಚೆಂದ ಕರ್ಕೊಂಡು ತಂದು ಬಿಟ್ಟಿರಿ ಇಲ್ಲಿ ನಿಮ್ಗೆ ತೋಳ್ ತೋಳ್ ಧನ್ಯವಾದ ಮತ್ತು ನಮ್ಮ ಯಾ ಹೋಗ್ತಿದ್ದೆ ಓಲಾ ಕಂಪ್ನೀ ಭೀ ನ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ನನಗೆ ಇಷ್ಟು ಆರಾಮ್ಸೆ ಕರ್ಕೊಂಡ್ಬಂದು ನನ್ನ ಡ್ರೈವರು ಮತ್ತು ಆ ಕಂಪ್ನೀ ಒಳ್ಳೆ ರೀತಿ ಸರ್ವೀಸ್ ಕೊಡ್ಲಾತ್ತಾರ ಅಂತಂದು ನಾನು ಅವರಿಗೆ ತೋಳ್ ತೋಳ್ ಥ್ಯಾಂಕ್ಸ್ ಹೇಳ್ತೇನೆ